ಸರ್ ನಮಸ್ತೆ ಸರ್ ನಾವು ಇತ್ತ ಕಡೆ ಶಿವಮೊಗ್ಗ ಭಾಗದಿಂದ ಮಾತಾಡ್ತಿರೋದು ಧನಂಜಯ್ ಅಂತೇಳಿ ಸರ್ ಇಲ್ಲ ನಮಗೆ ಇದು ಹಂಪಿ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಸೋ ನಮ್ಗೆ ಉಳ್ಕಳಕ್ಕೆ ಉಳ್ಕೊಳ್ಲಿಕ್ಕೆ ಸ್ವಲ್ಪ ವ್ಯವಸ್ಥೆ ಆಗ್ಬೇಕಾಯಿತ್ತು ನಿಮ್ಮಿಂದ ಏನಾದ್ರು ಸಹಾಯಾಗತ್ತೇನಾ ಸಾ ಅದೇ ಸರ್ ಹಂಪೀ ಒಂದು ಐತಿಹಾಸಿಕ ಪ್ರದೇಶವನ್ನು ನೋಡ್ಲಿಕ್ಕೆ ಬರ್ತಿದ್ದೀವಿ ನಾವು ಸೊ ಹಂಗಾಗಿ ನಿಮ್ಮಿಂದ ನನಗೆ ಅಲ್ಲಿ ಉಳ್ಕಳ್ಲಿಕ್ಕೆ ವ್ಯವಸ್ಥೆ ಆಗ್ಬೋದಾ ಅಂತ ಹಂಪಿ ಬಗ್ಗೆ ಮಾಹಿತಿ ಆಗಿರ್ಬೋದು ಈ ಥರದೆಲ್ಲ ಗೈಡಾಗಿ ನಮಗೆ ಒಂದು ವೀಯ್ಕ್ ನಮ್ಮ ಜೊತೆಗ್ ಇರ್ತೀರಾ ಅಂತ ಫ್ಯಾಮಿಲಿ ಫ್ಯಾಮಿಲಿ ಬರ್ತೀವಿ ಸರ್ ಫ್ಯಾಮಿಲಿ ಫ್ಯಾಮಿಲಿ ಸರ್ ನಾವೊಂದು ಗಂಡ್ಮಕ್ಳು ಒಂದು ನಾಲ್ಕು ಜನ ಬರ್ತೀವಿ ಸರ್ ಒಂದು ಮೂರು ಮಕ್ಕಳು ಬರ್ತಾರ್ ಸರ್ ನಾವು ನಮ್ಗೆ ಒಂದೊಂದು ಹೆಂಡ್ತಿ ಇದಾರೆ ಸರ್ ಹಾಂ ಹಾಂ

ಹಾಂ ಸರ್ ಅದು ಅದು ಎಷ್ಟಾಗುತ್ತೆ ಅದು ನಮಗೆ ನೀವು ಒಂದು ಮಾಹಿತಿ ಒಂದು ಕೊಟ್ಟರೆ ನಾವು ಅದು ಹೆಂಗೆ ಹೆಂಗೈತೆ ಅಂತೇಳಿ ನಿಮಗೆ ನಾನು ಲಾಸ್ಟಿಗೆ ಅಮೌಂಟ್ನ ಪೇ ಮಾಡ್ತೀನಿ ನಾನು

ಹಾಂ ಸರ್

ಸರ್ ಸರ್ ಸಾರಿ ಸಾರಿ ಸಾರಿ ಸರ್ ಅದು ನಿಮ್ಮ ಹೆಸ್ರು ನನಗೆ ಗೊತ್ತಾಗಲಿಲ್ಲ ಆಹಾ ಓಕೆ ಓಕೆ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್